ಜೀವನದಲ್ಲಿ ಏನೋ ಒಂದು ಅತ್ಯವಶ್ಯಕವಾದಂಥದ್ದೊಂದು ಕಲೆ ಅದ್ರ ಪ್ರಾಮುಖ್ಯತೆಯೂ ಸಹ ಇದೆ ಜೀವನದಲ್ಲಿ ಜೀವನದಲ್ಲಿ ಕಲೆ ಅಲ್ಲದೇ ಯಾವುದೂ ಬೆಲೆ ಇರಲ್ಲ ಕಣ್ರಿ ಅದು ನನ್ನ ಅನಿಸಿಕೆ ಅನ್ನಿಸುತ್ತೆ ಈ ಕಲೆಯ ಏನು ರೂಢಿ ಇರುತ್ತೆ ಆ ಕಲೆಯಿಂದ ಏನೋ ಒಂದು ಕಲೆ ಇದ್ದರೇನೇ ಜೀವನ್ದಲ್ಲಿ ಏನೋ ಒಂದು ಬದುಕೋಕಾಗೋದು ಇವಾಗ ಒಬ್ಬರೊಬ್ರದ್ದು ಒಂದೊಂಥರ ಒಂದು ಕಲೆ ಇರುತ್ತೆ ಏಕೆಂದರೆ ನನಗೆ ಒಂದು ಕಲೆ ಇದ್ದರೆ ಮತ್ತೊಬ್ಬನಿಗೆ ಇನ್ನೊಂದು ಕಲೆ ಇರುತ್ತೆ ನನಗೆ ನನಗೆ ಗಾಡಿ ಓಡ್ಸೋದು ಕಲೆ ಇದ್ದರೆ ಇನ್ನೊಬ್ಬನಿಗೆ ಸೈಕಲಿಂಗ್ ಕಲೆ ಇರುತ್ತೆ ಇನ್ನೊಬ್ಬನಿಗೆ ಓದೋದು ಒಂದು ಅದೊಂದು ಸ್ಕಿಲ್ ಅದೊಂದು ಕಲೆ ಒಂದು ಆ ಥರ ನಾನಾ ಥರವಾದಂಥ ಒಂದು ಕಲೆಗಳು ಇರುತ್ತೆ ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಒಂದು ಕಲೆಗಳನ್ನು ನಾವು ನೋಡ್ಬಹುದು ಏಕೆಂದರೆ ಅದು ಅವರ ಒಂದು ಸ್ವಾತಂತ್ರ್ಯದ ಹಕ್ಕು ಯಾರದ್ದೇ ಆಗಲಿ ಹೆಂಗೆ ಇರಲಿ ಅಷ್ಟು ಅದನ್ನು ಯಾರು ಯಾರಿಂದಲೂ ನಾವು ಕಿತ್ಕೊಂಬೋಕಾಗಲ್ಲ ನಾವು ಏನಾದರೂ ಈ ಸಮಾಜದಲ್ಲಿ ಏನು ಬೆಳಿಬೇಕು ಅನ್ನತಕ್ಕಂಥದ್ದು ಏನಾದರೂ ಇದ್ದರೆ ಆ ಕಲೆ ಅವಶ್ಯಕತೆ ತುಂಬನೇ ಇದೆ ಇಲ್ಲಂದರೆ ತುಂಬ ಕಷ್ಟ ರೀ ಜೀವನದಲ್ಲಿ ಯಾವುದೇ ನಾ ಕಲೆಗಳಿಲ್ಲದೆ ಬದುಕೋದು ಆಗೊಲ್ಲ ಸುಮ್ಮನೆ ಹೇಳ್ಬೋದಷ್ಟೆ ಹಂಗೆ ಬದುಕ್ಬೋದು ಹಿಂಗೆ ಬದುಕ್ಬೋದು ಅಂತ ಬಟ್ ಜೀವನದಲ್ಲಿ ಪ್ರತಿಯೊಬ್ಬರದ್ದು ಪ್ರತಿಯೊಂದಾದಂಥ ಒಂದು ಕಲೆ ನಾವು ನೋಡ್ಬಹುದು ಪ್ರಧಾನಿ ಮೋದಿ ಸುಮ್ಮನೆ ಆಗಿಲ್ಲ ಅವ್ರದ್ದು ಒಂಥರ ಕಲೆ ಪ್ರಧಾನಿ ಹುದ್ದೆಗೆ ಅವರು ಅರ್ಹರು ಪಾಪ ಇಲ್ಲಾಂದರೆ ನಮ್ಮ ದೇಶನ ಇಷ್ಟೊಂದು ಅಭಿವೃದ್ಧಿಕರವಾಗಿ ಮಾಡೋಕೆ ಆಗ್ತಾಯಿರಲಿಲ್ಲ

ಸಮಾಜದಲ್ಲಿ ಆ ಕಲೆಗಳಿಂದ ಬೇಗನೆ ನಾವು ಸುಧಾರಿಸ್ಬೋದು ಏನಾದರೂ ಒಂದು ತೊಂದರೆಗಳು ಉಂಟಾದರೆ ಅದನ್ನ ಎದುರಿಸೋವಂಥ ಶಕ್ತಿ ಸಮಾಜದಲ್ಲಿ ಏನಾದರೂ ಸ ತೊಂದರೆ ಉಂಟಾದ ಎದುರಿಸುವಂತಹ ತಾಕತ್ತು ಈ ಏನು ಕಲೆಗಳನ್ನು ಒಳಗೊಂಡಿರ್ತಾರೊ ಅವ್ರಿಗೆ ಇದೆ ಅಷ್ಟೆ ಅಲ್ಲದೇ

ಒಂದು ಧೈರ್ಯ ಸಹ ಅವ್ರಿಗೆ ಆ ಕಲೆಯಿಂದಲೇ ಸಹ ಅವರದ್ದು ಇರೋದು ಓಕೆ